ನಮ್ಮ ಭಾರತ ದೇಶದಾಗ ಸಾಕಷ್ಟು ಧರ್ಮಗಳಿದವೆ ಅವು ಯಾವುವು ಅಂತಂತಂದ್ರೆ ಮೊದ್ಲ್ನೆದಾಗಿ ಹೇಳೋದು ಸಿಖ್ ಧರ್ಮ ಪಾರ್ಸಿ ಧರ್ಮ ಬೌದ್ಧ ಜೈನ ಮತ್ತು ಹಿಂದೂ ಧರ್ಮ ಮುಸ್ಲಿಮ್ ಕ್ರಿಶ್ಚಿಯನ್ಸ್ ಹೀಗೆ ಸಾಕಷ್ಟು ಧರ್ಮಗಳಿದ್ದವು ನಮ್ಮ ಭಾರತ ದೇಶದಾಗ ಅಷ್ಟುದ್ದೆ ಅಷ್ಟು ಎ ಅಷ್ಟು ಧರ್ಮದೊಳಗೆ ನನ್ಗೆ ಯಾವುದು ನನ್ನ ಹೆಚ್ಚು ಆಕರ್ಷಕ ಮಾಡಿದ್ದು ಅಂತಂದರೆ ನಮ್ಮ ಹಿಂದೂ ಧರ್ಮ ಅಂತನೇ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಹಿಂದೂ ಧರ್ಮದೊಳಗೆ ನಮ್ಮ ಹಿಂದೂ ಧರ್ಮಕ್ಕ ಸಾವಿರಾರು ವರ್ಷಗಳ ಇತಿಹಾಸ ಐತಿ ಬೇರೆ ಧರ್ಮದವ್ರಿಗೆ ಕಂಪೇರ್ ಮಾಡಿ ನೋಡ್ದಾಗ ನಮ್ಮದು ಧರ್ಮ ಸಾಕಷ್ಟು ವರ್ಷಗಳ ಹಿಂದೆಯೇ ನಮ್ಮ ಹಿಂದುತ್ವ ಎಲ್ಲ ಇಡೀ ದೇಶವನ್ನ ಆಳ್ತಿತ್ತು ಹಿಂದೂ ನಮ್ಮ ಇಲ್ಲಿ ಇದೇ ನೆಲದಲ್ಲಿ ಹುಟ್ಟಿ ಇದೇಮ್ದ್ ನೆಲದಲ್ಲಿ ಉ ಇಡೀ ದ್ ವಿಶ್ವದ ವಿಶ್ವದಾದ್ಯಂತ ಊ ಆಗ ಇದು ಸ್ಪ್ರೆಡ್ ಆಗ್ತಿರುವುದೂ ಧರ್ಮ ಯಾವ್ದು ಅಂದರೆ ಹಿಂದೂ ಧರ್ಮ ಯಾಕಂತಂದರೆ ಈ ಹಿಂದೂ ಧರ್ಮದ ಒಳಗೆ ನೋಡ್ರಿ ನಮ್ಮ ಹಿಂದೂ ಧರ್ಮ ಒಳಗೆ ಪಾಲಿಸುವಂಥವು ಒಂದೊಂದು ಪಾಲನೆಗಳು ಯಾವುದೇ ಪೂಜೆ ಆಗಿರಲಿ ಪುನಸ್ಕಾರ ಆಗಿರಲಿ ಯಾವುದು ಒಂದು ಮದ್ವೆ ಸಮಾರಂಭಗಳು ಆಗಿರಲಿ ಯಾ ಹಬ್ಬಗಳಾಗಿರಲಿ ಆಚರಣೆಗಳಾಗ್ಲಿ ಯಾವುದೇ ವಿಷ್ಯದಲ್ಲಿ ತಗೊಂಡಾಗ್ನೂ ಹಿಂದುತ್ವ ಮುಂದೆ ಇರುತ್ತ ಯಾಕಂತಂದರೆ ಹಿಂದೂ ಧರ್ಮ ರಾಮ ಲಕ್ಷ್ಮಣ ಹಾಗು ಮತ್ತು ಹನುಮಂತ ಮತ್ತು ಮಹಾಭಾರತ ಆಗಿರಲಿ ಇವೆಲ್ಲನು ಹಿಂದುತ್ವ ಹಿಂದುತ್ವದ ಎತ್ತಿ ಹಿಡಿಯುವಂಥ ಪುಸ್ತಕಗಳು ಯಾಕಂದರೆ ಈ ಹಿಂದುಗಳು ಏನೇನು ಕಲಿತೀವಿ ನಾವು ಹಿಂದೂ ಧರ್ಮದಿಂದ ಅಂತಂದರೆ ಇನ್ನ ಯಾ ಭಗವದ್ಗೀತೆ ಭಗವದ್ಗೀತೆ ಒಳಗೆ ಏನು ಹೇಳ್ತಾರಪ್ಪ ಅಂತಂದರೆ ವಾಲ್ಮೀಕಿ ಬರ್ದಿರೊ ಭಗವದ್ಗೀತೆ ಒಳಗ ಭಗವದ್ಗಿತೆ ಒಬ್ಬರು ಕೂಡ ಇನ್ನೊಬ್ಬರಿಗೆ ಇಂಸೆ ಕೊಡ್ಬಾರದು ನಾವು ಎಲ್ಲರ್ನು ಒಂದೇ ಸಂತೋಷದ ಮಾನವ ಜೀವಿ ಹೆಂಗೆ ಇರ್ಬೇಕು ಅಂತಂದರೆ ಇಡೀ ಮಾನವ ಸಂಕುಲಕ್ಕೆ ಒಳಿತನ್ನು ಮಾಡಿ ಕೊಡಬೇಕು ಹೊರ್ತು ಯಾವುದೇ ತರಹದ ಹಿಂಸೆ ಕೊಡೋದು ಆಗಲಿ ಬ್ಯಾರೆ ಪ್ರಾಣಿಗಳಿಗೆ ಹಿಂಸೆ ಕೊಡೋದು ಆಗಲಿ ಅಂಥದ್ದು ಎಲ್ಲಿ ಕೂಡ ಅವ್ರು ಮೆನ್ಶನ್ ಮಾಡಿಲ್ಲ ಹಾಗೇ ನಮ್ಮ ಹಿಂದೂ ಧರ್ಮದೊಳಗೆ ಆಚರ್ಸೊ ಹಬ್ಬಗಳು ಹಬ್ಬಗುಳ್ ಯಾವುವು ಅಂತಂದರೆ ದೀಪಾವಳಿ ಆಗಲಿ ಮಹಾನವಮಿ ಆಗಿರಲಿ ಮತ್ತು ಸಂಕ್ರಾಂತಿ ಆಗಿರಲಿ ಸಂಕ್ರಾಂತಿ ಹಬ್ಬವು ವರ್ಷದ ಮೊದಲ್ನೆ ಹಬ್ಬ ಅಂತರೆ ಯಾಕಂತಂದರೆ ಈ ಸಂಕ್ರಾಂತಿ ಹಬ್ಬಕ್ಕ ಎಲ್ಲಾ ಎಲೆ ಉದು ಸಂಕ್ರಾಂತಿ ಮೊದಲ್ನೆ ಬೆಳೆ ಬರುತ್ತೆ ರೈತನ್ಗೆ ಮೊದಲನೆ ಬೆಳೆ ಬರುತ್ತೆ ಆವಾಗ ಎಲ್ಲರಲ್ಲಿ ಹಿಗ್ಗು ಹಿಗ್ಗು ಅಂತಂದರೆ ಎಲ್ಲರಿಗು ಸಹ ತನ್ನ ಮ್ ದವಸ ಧಾನ್ಯ ಆಗಿರಲಿ ತನಗೆ ಬಂದಷ್ಟು ದವಸ ಧಾನ್ಯಗಳ್ ಇನ್ನೊಬ್ಬರಿಗೆ ಹಂಚಿ ತಿಂತಾನೆ ರೈತ ಇನ್ನೊಬ್ಬರಿಗೆ ಹಂಚಿ ತಿಂತನೆ ಆದರು ಅದರು ಅವರ ಸಂಕ್ರಾಂತಿಯ ಮಹತ್ವ ಆಯಿತು ಹಾಗೆ ಬ್ ದೀಪಾವಳಿ ಬಂತು ದೀಪಾವಳಿಯನ್ನು ಬೆಳಕಿನ ಹಬ್ಬ ಅಂತನು ಕರಿತಾರೆ ಯಾಕಂದ್ರೆ ಯಾವುದು ಎಲ್ಲರು ಜೀವನ್ದ ಒಳಗೆ ಕಹಿ ಘಟನೆಗಳು ನಡ್ದೇ ನಡ್ದಿರುತ್ತೆ ಆ ಕಹಿ ಗಟಗಳೆ ಘಟನೆಗಳ್ನ ಎಲ್ಲನು ಮರೆತು ಬೆಳಕಿನ ಜ್ಯೋತಿಯನ್ನು ಹಚ್ಬೇಕು ಹಚ್ಚಿದಾಗ ನಮ್ಮ ಕತ್ಲೆ ನಮ್ಮ ಜೀವನ್ದಲ್ಲಿರೋ ಕತ್ತಲೆಯನ್ನ ಸರಿಸಿ ಬೆಳಕು ಮೂಡ್ಬೇಕು ಅನ್ನೋದು ಅದ್ರದ್ದು ಉದ್ದೇಶ ಆ ಹಬ್ಬವನ್ನ ಆಚರ್ಸ್ದು ಉದ್ದೇಶ ಆಗಿರ್ತೈತಿ ಮತ್ತು ನಾವು ಈ ಮತ್ತೇನು ಪೂಜೆ ಪುನಸ್ಕಾರ ಪೂಜೆ ಪುನಸ್ಕಾರ ದೇವ್ರನ್ನ ನಂಬ್ತೀವಿ ಹಿಂದೂ ಧರ್ಮದಲ್ಲಿ ದೇವರು ಬೇರೆ ಧರ್ಮಗಳಿಗೆ ಕಾ ನೋಡ್ದಾಗ ನಮ್ಮ ಹಿಂದೂ ಧರ್ಮದಲ್ಲಿ ಸಾಕಷ್ಟು ದೇವರುಗಳಿದವೆ ಶಿವ ಆಗಲಿ ರಾಮ ಆಗಲಿ ಮತ್ತು ಬಸ್ವೇಶ್ವರರು ಆಗಲಿ ಅವ್ರವ್ರ ಒಂದೊಂದು ಏನೇನು ಬಸ್ವೇಶ್ವರ ಅವರು ಕಾಯಕವೇ ಕೈಲಾಸ ಅಂತ ಹೇಳ್ತಾರೆ ಕಾಯಕವೇ ಕೈಲಾಸ ಕಾಯಕ ಇಲ್ಲದೆ ಮನುಷ್ಯನಿಗೆ ಇನ್ನೊಂದು ತಾನ್ ಬೇಕಂತಿದ್ದು ಪಡ್ಕೊಳಕ್ಕೆ ಆಗಂಗಿಲ್ಲ ಮತ್ತು ಕೈ ಕೆಸರಾದರೆ ಬಾಯಿ ಮೊಸರು ಅಂತನು ಅವ್ರ ವಚನ ಸಾಕಷ್ಟು ವಚನಗಳು ಅವರು ಎಲ್ಲಿ ಇನ್ನೊಬ್ರಿಗೆ ಏನೇ ಕೆಲಸ ಮಾಡಲು ಪ್ರೇರಣೆ ನೀಡ್ತಾವ ಹಾಗೆ ಜಾತಿ ವಿಷ್ಯಕ್ಕೆ ಬಂದರೆ ಜಾತಿ ವಿಷಯ ಹಿಂದೂ ಧರ್ಮ ಬೇರೆ ಧರ್ಮದಲ್ಲಿ ನೋಡ್ದಾಗ ಹೆಣ್ಣು ಮಕ್ಕಳು ಮ್ ಅದೇ ಈಗ ಮುಸ್ಲಿಮ್ ಧರ್ಮದವ್ರು ನೋಡ್ರಿ ಮುಸ್ಲಿಮ್ ಧರ್ಮದೋರು ಹೆಣ್ ಮಕ್ಳಳನ್ನ ಹೊರಗೆ ಕಳ್ಸ್ಬೇಕಂತ ಅಂದರೆ ಹಿಜಾಬು ಬುರ್ಕ ಅದು ಹಾಕಿ ಕಳ್ಸ್ಬೇಕು ಇದು ಹಾಕಿ ಕಳ್ಸ್ಬೇಕು ಹೆಣ್ಣು ಮಕ್ಕಳು ಹೊರಗೆ ಇಡಬೇಕು ಓ ಒಳಗೆ ಮನೆಗೆ ಇರಬೇಕು ಹೊರಗೆ ಕಳಿಸ್ಬಾರದು ಅಂತೆ ಎಲ್ಲಾ ಅವರೆಲ್ಲ ಪಾಲನೆ ಮಾಡ್ತಾರೆ ಅಂಥದ್ದೆಲ್ಲ ನಮ್ಮ ಹಿಂದೂ ಧರ್ಮದಾಗ್ ಏನು ಇಲ್ರಿ ಅವ್ರು ಎಷ್ಟು ಸ ಹೆಣ್ಣು ಮಕ್ಕಳಿಗೆ ಎಷ್ಟು ಸ್ವಾತಂತ್ರ್ಯ ಆಯ್ತುನು ಗಂಡು ಮಕ್ಕಳು ಕೂಡ ಅಷ್ಟೇ ಸ್ವಾತಂತ್ರ್ಯವಾಗಿ ಇದರೆ ಸ್ವಾತಂತ್ರ್ಯ ಅವ್ರಿಗೆ ಕೊಟ್ಟರು ಕ ಹೆಣ್ಣು ಮಕ್ಕಳಿಗೂನು ಕೂಡ ಹೆಣ್ಣು ಮಕ್ಕಳು ಇಡಾಕೆ ಅರ್ಶ್ನ ಕುಂಕುಮ ನೋಡ್ರಿ ಇವೆಲ್ಲ ಅರ್ಶ್ನ ಕುಂಕುಮ ಎಲ್ಲದಕ್ಕೂ ಒಂದೊಂದು ವೈಜ್ಞಾನಿಕ ವೈಜ್ಞಾನಿಕವಾಗಿ ಮಹತ್ವ ಪಡ್ದಿರ್ತವ ಕ ಹಿಂದೂ ಧರ್ಮದ್ ಒಳಗೆ ಕಾಲುಂಗುರ ಹಾಕ್ತರ ತಾಳಿ ಹಾಕ್ತರ ಮದ್ವೆ ಆದರೆ ಹೆಣ್ಣು ಮಕ್ಕಳಿಗೆ ಅವೆಲ್ಲನು ಅವ ಕುರ್ದೆ ಆದ ಒಂದೊಂದು ವೈಜ್ಞಾನಿಕ ಮಹತ್ವ ಐತಿ ಇದು ಎಲ್ಲರು ಬ್ಯಾರೆ ಧರ್ಮ ಒಳಗೆ ಇವೆಲ್ಲ ಪಾಲ್ಸದ ಇಲ್ರೀ ಅಂದರೆ ಮುಸ್ಲಿಮ್ ಅವ್ರಿಗೆ ನೋಡ್ರಿ ಕುಂಕ್ಮ ಹಚ್ಚಲ್ಲ ಬುರ್ಕ ಹಾಕ್ತಾರೆ ಬುರ್ಕ ಎದಕ್ಕೆ ಆಕ್ಬೇಕ್ರಿ ನಮ್ಮ ದೇಶದ ಒಳಗೆ ನಾವು ಇದ್ಕೊಂಡು ನಮ್ಮ ಅಣ್ಣ ತಮ್ದೋರ್ನೆ ನೋಡ್ತೀವಿ ಅಂದರೆ ಹೆಣ್ಣು ಮಕ್ಕಳು ನೋಡ್ಬಾರ್ದ ಗಂಡು ಮಕ್ಕಳು ನೋಡಿ ಬೇಕಾಗುತ್ತೆ ಕೂಡ ಎಲ್ಲರು ನಾವು ಸ್ವಾತ್ಯಂತ್ರ್ಯ ಇಂಡಿಪೆಂಡೆಂಟ್ ಆಗಿ ನಮ್ಮ ಇನ್ಸ್ಪೈರ್ ಆಗಿಶಿಂದು ಹೊರಗೆ ನಾವು ಏನು ಸ್ಟ್ರಾಂಗಾಗಿ ತಿರ್ಗಾಡ ಬೇಕಂತಂದರೆ ಈ ಹೆಣ್ಣು ಮಕ್ಕಳು ಯಾಕೆ ಮುಖ ಮುಚ್ಕೊಂಡ್ ತಿರ್ಗಾಡಬೇಕು ತಿರ್ಗಾಡಬಾರದು ಹಾಗೆಲ್ಲ ಹಿಂದೂ ಧರ್ಮದಾಗೆಲ್ಲ ಹಾಗೇನು ಇಲ್ರೀ ಇದು ನನ್ಗೆ ಭಾಳ ಇಷ್ಟವಾದ ವಿಷಯ ಅಂತಂತಂದರೆ ನಮ್ಗೆ ಹಿಂದೂ ಧರ್ಮನೆ ಯಾಕಂದರೆ ಇಲ್ಲಿ ಹೆಣ್ಣು ಮಕ್ಳಿಗೆ ಈ ಎಲ್ಲಾ ತರಹದುದ್ದು ಎಲ್ಲ ತರಹದ್ದು ಎಲ್ಲ ತರಹದ್ದು ಕೊ ಇದೂ ಎಲ್ಲ ತರಹದಂಥಾ ಇದು ಕೊಡ್ತಾರೆ